ನಾವು ನಮ್ಮ ಹಳ್ಳಿಯಲ್ಲಿ ಗಂಟಲು ಕೆರೆತವನ್ನು ಗುಣಪಡಿಸಲು ಕರಿಮೆಣಸು ಈರುಳ್ಳಿ ಶುಂಠಿ ಮಜ್ಜಿಗೆ ಸೊಪ್ಪು ಮತ್ತು ಬೆಲ್ಲ ಇದು ಇಷ್ಟನ್ನು ಚೆನ್ನಾಗಿ ಜಜ್ಜಿ ಒಂದು ಪಾತ್ರೆಯಲ್ಲಿ ಹಾಕಿ ಆ ಪಾತ್ರೆಗೆ ಎರಡು ಲೋಟ ನೀರು ಹಾಕಿ ಅದನ್ನು ಬೆಂಕಿಯಲ್ಲಿ ಚೆನ್ನಾಗಿ ಕುದಿಸಿ ಅದು ಚೆನ್ನಾಗಿ ಒಂದು ಇಪ್ಪತ್ತು ನಿಮಿಷ ತನಕ ಕುದಿಯಬೇಕು ಆ ಕುದಿದು ಅದು ಒಂದು ಲೋಟದಷ್ಟು ಆದರೆ ಆಮೇಲೆ ಆ ಒಂದು ಲೋಟದ ಕಷಾಯವನ್ನು ಚೆನ್ನಾಗಿ ಕುಡಿತೇವೆ ಇದು ತುಂಬ ಒಳ್ಳೆಯದು ಮನೆ ಮದ್ದು ಇದರಿಂದ ನಮ್ಮ ಗಂಟಲು ತುಂಬ ಚೆನ್ನಾಗಿ ಗುಣವಾಗುತ್ತದೆ